ಕ್ರೀಡೆಗಳಲ್ಲಿ ಒಂದು ಕ್ರೀಡೆಗಳಲ್ಲಿ ಕ್ರಿಕೆಟ್ ಆಡೋದ್ರಲ್ಲೀ ಜಾಸ್ತಿಯಾಗಿ ನಾವು ಆಟಾಡುದು ಲಾಂಗ್ ಮತ್ತು ತರ್ಟಿ ಯಾರ್ಡ್ ನ ಲಾಂಗ್ ಮತ್ತೆ ಥರ್ಟಿ ಯಾರ್ಡ್

ನಾವು ಹೆಚ್ಚಾಗಿ ಗೇಮ್ಸಲ್ಲಿ ಆಟಾಡೋದು ಲಾಂಗ್ ಮತ್ತು ಥರ್ಟಿ ಯಾರ್ಡ್ ಗೇಮ್ಸನ್ನ ಆಟಾಡ್ತೇವೆ ಇದು ನಾವು ಟೆನ್ಶನಲ್ಲಿ ಇರುವಾಗೆಲ್ಲ ಕ್ರಿಕೆಟ್ ಕ್ರಿಕೆಟ್ ಗೇಮ್ಸ್ ಎಲ್ಲ ಆಟಾಡಿದರೆ ನಾವು ತ ನಮ್ಮ ಮೈಂಡ್ ಸ್ವಲ್ಪ ಫ್ರೀ ಆಗ್ತದೆ ಹೆಚ್ಚಾಗಿ ನಾವು ಆದಿತ್ಯವಾರದಂದು ಎಲ್ಲರು ಫ್ರೀ ಅಲ್ಲಿ ಇರ್ತಾರೆ ಅದಕ್ಕೆ ನಾವು ಎಲ್ಲರು ಒಟ್ಟಾಗಿ ಆಟಾಡ್ತೇವೆ ಇದರಿಂದ ಪಾಸಿಟಿವ್ ಅನ್ ಇದರಿಂದ ಸಕಾರಾತ್ಮಕ ಅಂದರೆ ನಾವು ನಮಗೆ ಟೆನ್ಶನ್ ಎಲ್ಲ ಸ್ವಲ್ಪ ತಲೆಲಿ ಎಂತಾದರು ಇದಿದ್ದರೆ ಎಲ್ಲ ರಿಲೀಸ್ ಆಗ್ತದೆ ನಮಗೆ ಮತ್ತೆ ಕ್ರಿಕೆಟ್ ಮ್ಯ ಇದು ಮ್ಯಾಚ್ ನೋಡ್ತೇವೆ ನಾವು ಈ ಮೊನ್ನೆ ವಲ್ಡ್ ಕಪ್ ಮ್ಯಾಚ್ ನೆಕ್ಸ್ಟ್ ಐ ಪಿ ಎಲ್ ಈಗ ನೆಕ್ಸ್ಟ್ ಐ ಪಿ ಎಲ್ ಬರ್ತದೆ ಐ ಪಿ ಎಲ್ ಮ್ಯಾಚ್ ಅದನ್ನೆಲ್ಲ ನೋಡ್ತೇವೆ ನಾವು ಅದ್ರಲ್ಲಿ ನಮ್ಮ ನಮ್ಮ ಫೇರೇಟ್ ಟೀಮ್ಗಳಿಗೆ ನಾವು ಸಪೋರ್ಟ್ ಮಾಡ್ತಾ ಇರ್ತೇವೆ ಮತ್ತೆ ನಾವು ನಮ್ಮದೆ ಸಪ್ರೇಟ್ ಟೀಮ್ ಉಂಟು ಕೆ ಎಫ್ ಸಿ ಅಂತ ಪುತ್ತುಲ್ಕಟ್ಟೆ ಅಲ್ಲಿ ನಾವು ನಾನು ಪ್ರ್ಯಾಕ್ಟಿಸ್ ಮಾಡೋದು ಮಾಡ್ತೇವೆ ನಾವು ಪ್ರ್ಯಾಕ್ಟಿಸ್ ಮಾಡಿದ ನಂತರ ನಾವು ಕೆಲವು ಟೂರ್ನಮೆಂಟ್ ಎಲ್ಲ ಇರ್ತದೆ ಟೂರ್ನಮೆಂಟ್ ಅದಕ್ಕೆ ಟೂರ್ನಮೆಂಟಿಗೆ ನಾವು ನಮ್ಮದೆ ಒಂದು ಪ್ಲೇಯರ್ಸ್ನವ್ರು ಸಟ್ ಪ್ಲೇಯರ್ಸ್ನವ್ರು ಇದ್ದಾರೆ ಅವ್ರ ಒಟ್ಟಿಗೆ ನಾವು ಟೂರ್ನಮೆಂಟ್ ಆಡಲಿಕ್ಕೆಲ್ಲ ಹೋಗ್ತೇವೆ ಅಲ್ಲಿ ಸಹ ಕೆಲವೊಮ್ಮೆ ಮ್ಯಾಚಲ್ಲಿ ಕೆಲವು ಒಳ್ಳೆ ಮೆ ಒಳ್ಳೆ ಆಟ ಆಡ್ತೇವೆ ಕೆಲವುದಲ್ಲಿ ಒಳ್ಳೆ ಮಾಡಿ ಆಟ ಆಡ್ಲಿಕೆ ಆಗಲ್ಲ ನಮಗೆ ಆವಾಗ ಅದೆ ಆ ಟೈಮಿಗೆಲ್ಲ ಕೆಲವೊಂದು ಇಷ್ಟೆ ಬಾಲಿಗೆ ಇಷ್ಟೆ ರನ್ ಆಗ್ಬೇಕು ಅಂತನು ಒಂದು ಇದು ಇರ್ತದೆ ಲಾಸ್ಟ್ ಲಾಸ್ಟ್ ಓವರಿಗೆಲ್ಲ ಆಗ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಈಗ ಒಂದು ಲಾಸ್ಟ್ ಓವರ್ ಆರು ಬಾಲಿಗೆ ಒಂದು ಹತ್ತು ರನ್ ಆಗಬೇಕಾದ್ರೆ ಅದನ್ನು ನಾವು ಅಂದರೆ ಅವರ ಹತ್ತು ರನ್ ಮಾಡದಾಗೆ ನಿಲ್ಲಿಸಬೇಕಂದ್ರೇ ಅದು ಸ್ವಲ್ಪ ನಮಗೆ ತಲೆಯಲ್ಲಿ ನಮ್ಗೆ ಇರ್ತದೆ ಅಂದರೆ ನಾವು ರನ್ ಮಾಡಲಿಕ್ಕೆ ಕೊಡಬಾರ್ದು ಅಂತ ಆಗ ಸ್ವಲ್ಪ ನಮಗೆ ಅಂದರೆ ನಮ್ಮ ಟೀಮಿನವ್ರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅದರಿಂದ ಅದು ಮತ್ತೇ ಆಡುವಾಗ ನಮಗೆ ಆಡೋದಂದ್ರೆ ಒಂದು ಏನು ಖುಷಿ ಆಗ್ತದೆ ನಮಗೆ ಕ್ರಿಕೆಟ್ ಮತ್ತೆ ಬೇರೆ ನಾನು ಅಂದ್ರೆ ಅದೆ ಕಾಲೇಜಿಂದ ಬಂದು ನಾವು ಸಂಜೆ ಸಹ ನಾವು ಗ್ರೌಂಡಲ್ಲಿ ಇರ್ತೇವೆ ನಮ್ಮ ಮನೆ ಹತ್ತಿರದ ಫ್ರೆಂಡ್ಸ್ ಎಲ್ಲ ಸೇರಿ ಕ್ರಿಕೆಟ್ ಆಡ್ತಾ ಇರ ಇರ್ತೇವೆ ಅಂದರೆ ಜೀವನ ನಮಗೆ ಜೀವನ ಜೀವನದಲ್ಲಿ ನೋಡೋದದ್ರೇ ನಮಗೆ ಅದೆ ಈಗ ಕೆಲವರು ಈಗ ನಾವ ನಾವು ಆಟಾಡುವಾಗ ನಮಗೆ ವಯಸ್ಸಾದವರೆಲ್ಲ ಬಂದು ಕ್ರಿಕೆಟ್ ನೋಡ್ತಾರೆ ಅವರು ಸಹ ಹೇಳ್ತಾರೆ ಅವರದ್ದು ಚಿಕ್ಕದಿರುವಾಗೆಲ್ಲ ಹೇಗೆ ಅವರು ಸಹ ಆಟ ಆಡಿದ್ದಾರೆ ಅಂತ ಅವರ ಅವರ ಜೀವನದಲ್ಲಿ ಸಹ ಹೇಗೆ ಎಲ್ಲ ಸಕಾರಾತ್ಮಕೆಲ್ಲ ಇದು ಇದಾಗಿದೆ ಅದನ್ನೆಲ್ಲ ಹೇಳ್ತಾರೆ ನಮಗೆ ಅದೆ ಅವರೆಲ್ಲ ಹೇಳುವಾಗ ನಮಗೆ ಸ್ವಲ್ಪ ಇದಾಗ್ತದೆ ಅಂದರೆ ಅವರದ್ದೆಲ್ಲ ಅದೆ ಕ್ರಿಕೆಟ್ ಆಡುವ ಏಜ್ ಅಲ್ಲಿ ಎಲ್ಲ ಮೇಲೆ ಬಂದವರು ಅವರು ಸಹ ಅವರು ಸಹ ಎಕ್ಸ್ಪಿರಿಯನ್ಸ್ ಎಲ್ಲ ನಮಗೆ ಹೇಳ್ತಾ ಇರ್ತಾರೆ ಮತ್ತೆ ಕೆಲವು ನಮ್ಮದೇ ಆಡುವ ಪ್ಲೇಯರ್ಸ್ನವರೆ ದೊಡ್ಡವರೆಲ್ಲ ನಮಗೆ ಸ್ವಲ್ಪ ಟ್ರೈನಿಂಗ್ ಥರ ಕೊಡ್ತಾರೆ ನಮಗೆ ಹೀಗೆಲ್ಲ ಬಾಲ್ ಹಾಕಿದ್ರೇ ಓವರ್ಸ್ಗಳಿಗೆಲ್ಲ ಅದೆಲ್ಲ ಒಳ್ಳೆದು ಅಂತ ಆಗ ನಮಗೆ ಸ್ವಲ್ಪ ಅಂದರೆ ಯಾವುದೆಲ್ಲಾ ಯಾವ ಯಾವ ಸಿಚುವೇಶನಿಗೆಲ್ಲ ಯಾವ ಯಾವ ಬಾಲ್ ಹಾಕ್ಬೇಕಂತ ಅವರೇ ಹೇಳಿ ಕೊಡ್ತಾರೆ ನಮಗೆ ಅಂದರೆ ನಮಗೆ ಆಡೋದ್ರಲ್ಲಿ ನಮಗೆ ಅಂದರೆ ಒ ಒಂದು ಒಂದು ಲೆಕ್ಕದಲ್ಲಿ ಹೇಳೋದಾದ್ರೆ ಒಳ್ಳೆದೆ ದೈಹಿಕವಾಗಿ ದೇಹ ದೇಹಕ್ಕೆಲ್ಲ ಬೆವರೆಲ್ಲ ಬಂದು ನಮಗೆ ಸ್ಟ್ರೆಂತ್ ಎಲ್ಲ ಸಿಗ್ತದೆ ಆಡುವಾಗ ಬೇರೆ ಹೇಳೋದಾದ್ರೇ ಬೇರೆ ಬೇರೆ ನನ್ಗೇ ನಮ್ಗೆ ನಮಗೆ ನಾವೀಗ ಆಟಾಡುವಾಗ ನಮಗೆ ಒಳ್ಳೆದು ಆಗ್ತದೆ ಕ್ರಿಕೆಟ್ ಬೇರೆ ನಮ್ಮ ಈಗಿನ ಏಜಲ್ಲಿ ನಾವು ಆಟ ಆಡ್ತಿರ್ತೇವೆ ಮನೆಯಲ್ಲೆಲ್ಲ ಬೈತಿರ್ತಾರೆ ಓದ್ಲಿಕ್ಕೆ ಆಗಲ್ವಾ ಆಟಾಡುದು ಎಂಥಕ್ಕೆ ಓದುದೆಂಥ ಓದುದೆಂಥಕ್ಕೆ ಆಟಾಡ್ಲಿಕೆ ಆಗಲ್ವಾ ಆಟಾಡಲಿಕ್ಕೆ ಅಲ್ಲ ಸ್ವಾ ಆಡುದೆಂಥಕ್ಕೆ ಓದಲಿಕ್ಕೆ ಆಗಲ್ವಾ ಹಾಗೆ ಹೀಗೆ ಬೈತಾ ಇರ್ತಾರೆ ಮನೆಯಲ್ಲಿ ಅದನ್ನು ನಾವು ಅಷ್ಟು ತಲೆಗೆ ಹಾಕೊಳುದಿಲ್ಲ ನಾವು ಗೇಮ್ಸ್ ಆಡಲಿಕ್ಕೆ ಅಂತಾನೆ ಹೋಗ್ತೇವೆ ನಾವು ಅಂದರೆ ನಮಗೆ ಸ್ವಲ್ಪ ಎಂಥಾದ್ರೂ ಮನೆಯಲ್ಲೆಲ್ಲ ಎಂಥ ಬೋರ್ ಆದರೆ ನಾವು ಗ್ರೌಂಡಲ್ಲೆ ಬರ್ತೇವೆ ನಮಗೆ ಟೀಮಲ್ಲಿ ಆಟಾಡಲಿಕ್ಕೆ ಅಂತ ಹಾಗೆ ಇನ್ನು ಹೇಳುದಾದ್ರೆ